ಹಲೋ ಡಾಕ್ಟ್ರ್ ಇದ್ದಾರೇನು ರೀ ನಾವು ಪೇಶಂಟ್ ರೀ ಹಾಂ ನಮ್ಸ್ಕಾರ ರೀ ನಮಸ್ತೆ ರೀ ನಮಸ್ಕಾರ ಡಾಕ್ಟ್ರ ನಮಗೆ ಈಗ ಸೊಲ್ಪ ಬಿ ಪಿ ಬರ್ತಾಯಿದೆ ಸರ್ ಬಿ ಪಿ ಹಾಂ ಹಾಂ ಇಲ್ಲೇ ಲೋಕಲ್ಲಾಗ ನಮ್ಮ ಮನೆಯಲ್ಲೇ ಮಿಷನ್ ಇತ್ತು ಚೆಕ್ ಮಾಡ್ಸಿದಿವಿ ಸರ್ ಅದಕ್ಕೆ ವೈದ್ಯರ ಹತ್ರ ನಾವು ತೋರಿಸ್ಕೊಂಡ್ರೆ ಒಳ್ಳೇದು ಅಂತ ಅನ್ನಿಸ್ತು ಅದಕ್ಕೆ ಹಾಂ ಅದು ಒನ್ ಫಾರ್ಟಿ ಬೈ ನೈನ್ಟಿ ಬರ್ತಾಯಿದೆ ಸರ್ ಹೌದು ಸರ್ ಹ್ಞೂ ಸರ್ ಹ್ಞೂ ಸರ್ ಹಾಂ ಸರ್ ಹಾಂ ಹಾಂ ಏನು ಫುಡ್ ತಗೋಬೇಕು ಸರ್ ಅದಕ್ಕೆ ಹಾಂ ಸರ್ ಹಾಂ ಸರ್ ಹಾಂ ಸರ್ ಹಾಂ ಸರ್ ಹಾಂ ಎಷ್ಟು ತಿಂಗ್ಳಿಗೊಮ್ಮೆ ಎಷ್ಟು ತಿಂಗ್ಳಿಗೊಮ್ಮೆ ಚೆಕ್ ಮಾಡ್ಸ್ಬೇಕು ಸರ ಒಂದೇ ಸರ್ತಿ ಮಾಡಿದೀವಿ ಸರ ಹ್ಞೂ ಹಾಂ ಹಾಂ ಹಾಂ ಹಾಂ ಹಾಂ ಸರ್ ಹಾಂ ಸರ್ ಹಾಂ ಸರ್

ಹಾಂ ಸರ್ ಹಾಂ ಹ್ಞೂ ಹಾಂ ಸರ್

ಹಾಂ ಹಾಂ ಅಂದರೆ ಅಂದರೆ ಅಂದರೆ ಜೀವನಪರ್ಯಂತ ನಾ ಮೆಡಿಶಿನ್ ತಗೋಬೇಕಾ ಸರ್ ಹಾಂ ಸರ್ ಹಾಂ ಆಯ್ತು ಸರ್

ಆಯ್ತು ಓಕೆ ಸರ್ ತ್ಯಾಂಕ್ ಯು ಧನ್ಯವಾದಗಳು

ಆಯಿತು ಉಪ್ಪು ಉಪ್ಪಿನಕಾಯಿ ಎಲ್ಲ ಕಡ್ಮೆ ಮಾಡಿದೀವಿ ಸರ್ ಪೂರ್ತಿ ಎಲ್ಲ ನಿಲ್ಲಿಸಿಬಿಡ್ತೀವಿ ಹಾಂ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಧನ್ಯವಾದಗಳು ಕೃತಜ್ಞತೆಗಳು ನಮಸ್ಕಾರ